ನನಗೆ ಕ್ರೀಡೆಗಳಲ್ಲಿ ಕ್ರಿಕೇಟ್ ಬ್ಯಾಟ್ಮಿಟನ್ ಅಂಡ್ ಯೋಗ ವಾಲಿಬಾಲ್ ಹಾಂ ಇಷ್ಟೂ ನನಗೆ ತುಂಬ ಇಷ್ಟ ಹಾಂ ಕ್ರಿಕೆಟ್ ಎಂದರೆ ನನಗೆ ಬೋಲಿಂಗ್ ಬೌಲರಾಗಿ ಮಾಡ್ತಾಯಿದ್ದೆ ವಾಲಿಬಾಲಲ್ಲಿ ಸೆಂಟರ್ ಮಿಡಲ್ ಮ್ಯಾನ್ ಅಂತ ಹೇಳ್ತೇವೆ ಅದರಲ್ಲಿ ಮಿಡಲ್ ಮ್ಯಾನಲ್ಲಿ ಆಡ್ತಾಯಿದ್ದೆ ಬ್ಯಾಟ್ಮಿಟನ್ ಶೆಟಲ್ ಬ್ಯಾಟ್ಮಿಟನಲ್ಲಿ ನಾನು ಶ್ಟೇಟ್ ಲೆವೆಲ್ ಪ್ಲೇಯರ್ ಅಂದರೆ ಜಿಲ್ಲ ಮಟ್ಟ ರಾಜ್ಯ ಮಟ್ಟದಲ್ಲಿ ಹೋಗಿ ನಾನು ಶೆಟಲ್ ಬ್ಯಾಡ್ಮಿಟನಲ್ಲಿ ಭಾಗವಹಿಸಿದ್ದೀನಿ ಅದರಲ್ಲೂ ಮತ್ತು ಯೋಗ ನಾನು ಯೋಗಪಟು ಯೋಗಪಟು ರಾಜ್ಯ ಮಟ್ಟದಲ್ಲಿ ಸಹ ನಾನು ಹೋಗಿ ಭಾಗವಹಿಸಿದ್ದೇನೆ ಬಟ್ ಕಾರಣಾಂತರಗಳಿಂದ ಅಲ್ಲಿ ನನಗೆ ಗೆಲುವು ಸಿಗಲಿಲ್ಲ ಬಟ್ ಅದೇ ತರಹ ಸರಿಯಾದ ಕೋಚ್ ಇರಲಿಲ್ಲ ನನಗೆ ಅದೇ ಥರ ಏನಾದರೂ ನನಗೆ ಸರಿಯಾದ ಕೋಚ್ ಇದ್ದಿದ್ದಿದ್ರೆ ಸ್ಟೇಟ್ ಲೆವೆಲ್ ಸಹ ನಾನು ಗೆಲ್ಲುವ ಚ್ಯಾನ್ಸಸ್ ಇರ್ತಾಯಿತ್ತು ಅದೇ ತರಹ ಬ್ಯಾಟ್ಮಿಟನಲ್ಲೂ ಸಹ ನನಗೆ ಸರಿಯಾದ ಗೈಡ್ ಗೈಡ್ ಮೀನ್ಸ್ ಕೋಚರ್ ಇರಲಿಲ್ಲ ನಾವು ಏನೇ ಒಂದು ಕ್ರೀಡೆಯಲ್ಲಿ ಗೆಲುವನ್ನು ಕಾಣ್ಬೇಕೆಂದ್ರೆ ನಮಗೆ ಅಂದರೆ ಅದರಲ್ಲಿ ಪರಿಣಿತಿಯನ್ನು ಹೊಂದಿರುವ ಒಬ್ಬ ಕೋಚಿರಬೇಕು ಆ ಕೋಚ್ ಇದ್ದು ಗೈಡ್ ಮಾಡಿದಾಗ್ಲೇ ನಮಗೆ ಗೆಲ್ಲೋದಕ್ಕೆ ಸಾಧ್ಯ ಆಗೋದು ಅಥವಾ ಇಲ್ಲಾಂದರೆ ನಾವು ಯಾ ಏನು ಮಾಡೋದಕ್ಕೂ ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ಗೆಲ್ಲೋದಕ್ಕೆ ಗೆಲ್ಲಬಹುದು ಬಟ್ ಕಂಟಿನ್ಯಸ್ಸಾಗಿ ಪ್ರಾಕ್ಟೀಸಿರಬೇಕು ಹಾಂ ಪ್ರಾಕ್ಟೀಸ್ ಇದ್ದರೆ ಮಾತ್ರವೇ ನಾವು ಗೆಲ್ಲೋಕೆ ಸಾಧ್ಯ ಆಗೋದು ಇಲ್ಲಾಂದರೆ ಸೋಲು ಖಂಡಿತ ಜನಪ್ರಿಯ ಕ್ರೀಡೆ ಯಾವುದು ನನಗೆ ಈಗಲೂ ಸಹ ಈಗಲೂ ಸಹ ನನಗೆ ಬ್ಯಾಟ್ಮಿಟನಲ್ಲಿ ತುಂಬ ಆಸಕ್ತಿ ಇದೆ ಅದರಲ್ಲಿ ನನಗ್ಯಾರಾದ್ರು ಕೋಚ್ ಇಲ್ಲ ಗೈಡರ್ ಯಾರಾದರೂ ಗುರು ಅಂತ ಇರಲೇಬೇಕು ಗುರು ಇದ್ದಲ್ಲಿ ಗೆಲುವು ಖಂಡಿತ ಅದೇ ಥರ ನಮ್ಗೆ ಯಾರು ಇಲ್ಲದೇ ಇರೋದರಿಂದ ನಾವು ಏನೂ ಮಾಡೋದಕ್ಕೆ ಸಾಧ್ಯವಾಗ್ತಾಯಿಲ್ಲ ಅದೊಂದು ತುಂಬ ಪ್ರಾಬ್ಲಮ್ಮಾಗುತ್ತೆ ಹೀಗಾಗಿ ನಮಗೆ ಗುರುವಿನ ಗುರು ಅಂದರೆ ವಿದ್ಯೆ ಕಲಿಸಿದ ಗುರು ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮ ಥ್ಯಾಂಕ್ ಯು